ನಾವೂ ಅಡುಗೆ ಮಾಡಲು ಕಷ್ಟಕರವಾದ ಅಡುಗೆ ಎಂದರೆ ಮುದ್ದೆ ಮಾಡಿ ರಾಗಿ ಮುದ್ದೆ ಮಾಡುವುದು ಈ ರಾಗಿ ಮಾಡೋ ಮುದ್ದೆ ಮಾಡುವ ವಿಧಾನವೇನೆಂದರೆ ನೀರನ್ನು ನಮಗೆ ಬೇಕಾದಷ್ಟು ನೀರನ್ನು ಕಾಯಿಸಿಕೊಳ್ಳತಕ್ಕದ್ದು ಕಾಯಿಸಿದ ಮೇಲೆ ಸ್ವಲ್ಪ ಹಿಟ್ಟಿನ ಪೌಡರನ್ನು ಪಾತ್ರೆಗೆ ಹಾಕಬೇಕು ಆ ಹಿಟ್ಟಿನ ಪೌಡರು ಹಾಕಿದ ಮೇಲೆ ಹಬೆ ಬರುತ್ತದೆ ಕುದಿ ಬರುತ್ತದೆ ಕುದಿ ಬಂದ ಮೇಲೆ ನಾವೂ ಹಿಟ್ಟಿನ ಪೌಡರನ್ನು ಹಾಕಿ ಕೋಲು ಇದೆ ಹಿಟ್ಟಿನ ಕೋಲು ಅಂತಿದೆ ನಮ್ಮ ಹಳ್ಳಿಗಳ ಕಡೆ ಅದ್ರಲ್ಲಿ ಹಾಕಿ ಸುತ್ತಿದರೆ ಹಿಟ್ಟು ಸರಿಯಾಗಿ ಬರುವುದಿಲ್ಲ ಕಷ್ಟಕರ ಗಂಟು ಗಂಟು ಬರುತ್ತದೆ ಆಗ ಮತ್ತೆ ನಾವು ಪ್ರಯೋಗಿಸಬೇಕಾದ ಉಪಯೋಗ ಯಾವುದು ಅಂದರೆ ಉಕ್ಕು ನೀರು ಉಗಿ ಬರುವಾಗ ಮತ್ತೆ ಒಂದು ಲೋಟದಲ್ಲಿ ನೀರನ್ನಿಟ್ಟು ಸ್ವಲ್ಪ ಹಿಟ್ಟಿನ ಪೌಡರನ್ನು ಹಾಕಿ ಚೆನ್ನಾಗಿ ಆ ಹಿಟ್ಟಿನ ಪೌಡರೂ ನೀರಿನಲ್ಲಿ ಕುದ್ದರೆ ಮತ್ತೆ ಹಿಟ್ಟಿನ ಪೌಡರಾಕಿ ಸುತ್ತಿದರೆ ಕೋಲಿನಲ್ಲಿ ಹಿಟ್ಟು ಚೆನ್ನಾಗಿರುತ್ತದೆ ಗಂಟು ಬರುವುದಿಲ್ಲ ನಾವು ಊಟ ಮಾಡಲು ಚೆನ್ನಾಗಿರ್ತದೆ ಇದು ನಮ್ಮ ಹಳ್ಳಿಯ ಕಡೆ ಮಾಡುವ ವಿಧಾನ